ಅಲೋ ಸರ್ ಮಹೇಶ್ ಅಲೋ ಅಲೋ ಮಹೇಶ್ ನನ್ನದು ಒಂದು ಮನೇದು ಸಾಮಾನು ಶಿಫ್ಟ್ ಮಾಡಲಿಕ್ಕಿತ್ತು ಎಷ್ಟು ತಗೊಳ್ತೀರಿ ಸರ್ ನಮ್ಮದು ಊರು ಕಾಪು ಕಾಪು ಇಂದ ಉಡುಪಿಗೆ ಶಿಫ್ಟ್ ಮಾಡಲಿಕ್ಕೆ

ಅಷ್ಟು ಆಗ್ತದೆ ಸರ್ ಎರಡು ಮೂರು ಟ್ರಿಪ್ ಇದೇ ತುಂಬ ಸಾಮಾನು ಇದೆ ನಮ್ಮದೂ ಅಂದರೆ ಟಿವಿ ಗೋದ್ರೆಜ್ ಎಲ್ಲ ಕಬೋರ್ಡ್ಗಳೆಲ್ಲ ತುಂಬ ಇದೆ ಅಂದರೆ ಮೂರು ನಾಲ್ಕು ಕಬ್ ಗೋದ್ರೆಜ್ ಕಬೋರ್ಡ್ಗಳಿವೆ ಮತ್ತು ಟಿವಿ ಶೋ ಕೇಸ್ ಒಂದು ಮತ್ತು ಒಂದು ಟ್ರಿಪ್ ಆಗೋಲ್ಲ ಒಂದು ಎರ್ಡು ಟ್ರಿಪ್ ಅಲ್ಲಿ ಮಾಡ್ಬೋದು ನಿಮ್ಮದು ಗೊ ದೊಡ್ಡ ಗಾಡಿಯ ಅದು ನಮ್ಗೆ ಈ ವಾರದಲ್ಲಿ ಆಗ್ಬೇಕಿತ್ತು ಅದುಕೋಸ್ಕರ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡುವುದು ಸ್ವಲ್ಪ ಕಡಿಮೆಯಲ್ಲಿ ಮಾಡಿದರೆ ನಮಗೆ ಸಹ ಅನುಕೂಲ ಆಗುತ್ತೆ ಕಾಪು ಇಂದ ಉಡುಪಿಗೆ

ಹಾಂ ಮಾ ಹಾಗಾದರೆ ನಿಮ್ಮದು ಬಾಡಿಗೆ ಒಂದು ಟ್ರಿಪ್ಪಿಗೆ ಎಷ್ಟು ಆಗುತ್ತೆ ಹೇಳ್ತೀರ ಹಾಂ ಹಾಂ ಹಾಂ ಆಯ್ತು ಸರ್ ನಮಗೆ ನಿಮಗೆ ಕಾಲ್ ಮಾಡ್ತೀನಿ ಏನಂತ ವಿಷಯ ಹೇಳಿ ನಮಗೆ ಈ ವಾರದಲ್ಲಿ ಆಗ್ಬೇಕು ಅದು ಮೋಸ್ಟ್ಲಿ ಎರಡು ಟ್ರಿಪ್ ಇದೇ ಒಂದು ನಮಗೆ ಒಂದು ಒಂದು ಇನ್ನೂರು ಅಲ್ಲಿ ಮಾಡಿ ಕೊಡಿ ನಮಗೆ ಒಂದು ಇನ್ನೂರು ಅಲ್ಲಿ ಒಂದ್ ಸಾವಿರ್ದ ಇನ್ನೂರು ಅಲ್ಲಿ ಮಾಡಿ ಹಾಂ ಸರಿ ಇಡ್ತೇನೆ